ನಮ್ಮ ಮನೆ ಸ್ವಚ್ಛವಾಗಿಡ್ಬೇಕ್ ಅಂದರೆ ಮನೆ ಹತ್ರ ಕಸ ಕಡ್ಡಿ ಹುಲ್ಲು ಏನೂ ಬೆಳೆಸ್ದಂಗೆ ಅಲ್ಲಿ ಏನೂ ಬೆಳೀಬಾರದು ಅವಾಗವಾಗ ಎಲ್ಲ ಸ್ವಚ್ಛ ಮಾಡ್ಕ್ಯಂಬೇಕು ಸೂಳ್ಳೆಗಳ ಕಾಟ ಇರೋಲ್ಲ ಮನುಷ್ಯನಿಗೆ ಆರೋಗ್ಯ ಕೆಡೋಲ್ಲ ಅದೆಲ್ಲ ಸೂಳ್ಳೆ ಕಡ್ದೋ ಅಂದರೆ ಮನುಷ್ಯನಿಗೆ ಆರೋಗ್ಯ ಕೆಟ್ಟು ಹೋಗುತ್ತೆ ಅದಕ್ಕೆ ಮನೆ ಸುತ್ತಮುತ್ತ ನೀಟಾಗಿ ಇಟ್ಕಂಬೇಕು ಸ್ವಚ್ವಾಗಿ ಇಟ್ಕಂಬೇಕು ಒಂದೇ ನಗರಸಭೇಯವ್ರ್ನ ಕರೆಸಿ ಚರಂಡಿಗಳೆಲ್ಲ ಕ್ಲೀನ್ ಮಾಡ್ಕ್ಯಂಬೇಕು ಚರಂಡಿಯೆಲ್ಲ ಮುಚ್ಚಿರ್ಬಾರ್ದು ಅದು ಬಂಡೆಗಳು ಹಾಕಬಾರ್ದು ಆ ಬಂಡೆಗಳು ಹಾಕಿದ್ರೆ ಕೆಳಗಡೆ ಚರಂಡಿ ಎಲ್ಲ ಬ್ಲಾಕ್ ಆಗ್ತವೆ ಮನೆ ಹತ್ತಿರ ಸೂಳ್ಳೆ ಕಾಟ ಆಗ್ತವೆ ಮನುಷ್ರಿಗೆ ಆರೋಗ್ಯ ಕೆಟ್ಟು ಹೋಗ್ತವೆ ಅದಕ್ಕೆ ಮನೆ ಮುಂದೆ ಬಂಡೆ ಹಕ್ಸ್ಕಂಬಾರ್ದು ನಗರಸಭೆಯವ್ರಿಗೆ ಫೋನ್ ಮಾಡ್ಬೇಕು ಕರೆ ಕಳ್ಸ್ಕ್ಯಂಬೇಕು ಅವ್ರಿಗೆ ಹೇಳಿ ಮುಂದುಗಡೆ ಚರಂಡಿದೆಲ್ಲ ಕ್ಲೀನ್ ಮಾಡ್ಸ್ಕ್ಯೆಂಬೇಕು ಅಕ್ಕಪಕ್ಕ ತೆಂಗಿನ ಚಿಪ್ಗಳು ಹಾಕೋದು ಕಾಯಿ ಸುಲ್ದಾಕೋದು ಅವೆಲ್ಲ ಮಾಡ್ಬಾರ್ದು ಅವಾಗ್ಲೇ ಸೊಳ್ಳೆಗಳು ಎಲ್ಲ ಇದಾಗಿ ತುಂಬ ಮನೆ ಹತ್ತಿರ ಗಲೀಜೆಲ್ಲ ಕೂತ್ಕಳದು ಪ್ರಾಣಿಗಳು ಅವು ಇವು ಬಂದು ಮಲ್ಕಣದು ಇದು ಮಾಡ್ತವೆ ಮನೆ ಹತ್ರ ಒಂದು ತೊಟ್ಟಿ ಅಂತ ಇರ್ತವೆ ಕ್ ನಗರಸಭೆಯವು ತಗಂಡು ಹೋಗಿ ಅಲ್ಲಿ ಹಾಕ್ಬೇಕು ಕಸಾನ ಸಂಜೆ ಸ್ ಸಂಜೆ ಬೆಳಿಗ್ಗೆ ನೀಟಾಗಿ ಮನೆ ಹತ್ರ ಕಸ ಹೊಡೆದು ಅಂಗಳನ್ನೆಲ್ಲ ನೀರು ಹಾಕಿ ತೊಳೆದು ನೀಟಾಗಿ ಇಟ್ಕಂಡ್ರೆ ಮನುಷ್ಯನ ಆರೋಗ್ಯನೂ ಚೆನ್ನಾಗಿರುತ್ತೆ ಮನೇನೂ ಸ್ವಚ್ಛವಾಗಿರುತ್ತೆ